ನಾನು ನೋಡ್ದ್ಹಾಗೆ ಚಿಕ್ಕಮಂಗ್ಳೂರಿಯ ಅರ್ಥಿಕವಾಗಿ ಪರಿಣಾಮ ಬಿರಿದಂತ ತಂತ್ರೆ ಇವಾಗ ಎಷ್ಟು ಜನಗಳು ಎಷ್ಟೋ ಮಕ್ಳುಗಳು ಚಿಕ್ಕಮಂಗ್ಳೂರ್ ಅಲ್ಲದೆ ಬೇರೆ ಬೇರೆ ಪ್ರದೇಶದಿಂದ ಬಂದು ಇಲ್ಲಿ ಓದ್ತಾಯಿದಾರೆ ಅಂಥವ್ರಿಗೆ ಸರ್ಕಾರದವರು ಎಸ್ಸಿ ಎಸ್ಸಿ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಏನ್ಮಾಡಿದರಪ್ಪ ಅಂತಂದರೆ ಎಸ್ ಅಲ್ ಸಿಯಲ್ಲಿ ಅರವತ್ತು ಅರವತೈದಕ್ಕಿಂತ ಹೆಚ್ಚಾಗಿ ಪರ್ಸೆಂಟೇಜ್ ಇದ್ದೋರಿಗೆ ಅವರು ಹತ್ತು ಸಾವಿರ ಹದಿನೈದು ಸಾವಿರ ಎಂಬತ್ತು ಪರ್ಸೆಂಟ್ ಇದ್ದೋರಿಗೆ ಅವ್ರು ಎಂಬತ್ತು ಸಾವಿರ ಅಂದರೆ ಇಪ್ಪತೈದು ಸಾವಿರದ್ ವರೆಗು ಕೂಡ ಅವರು ದುಡ್ಡನ್ನು ಕೊಡ್ತಾ ಇದ್ದಾರೆ ಮತ್ತು ಹೆಚ್ಚಾಗಿ ಎಸ್ ಎಲ್ ಸಿ ಮುಗಿಸ್ಕೊಂಡು ಪಿ ಯು ಸಿ ಡಿಗ್ರಿ ಮುಗಿಸ್ಕೊಂಡು ಪಿ ಹೆಚ್ ಡಿ ಮಾಡಿ ನಮ್ಮಿಂದ ಬೇರೆ ಅವರಿಗೆ ಮರು ಆಗಬೇಕು ಅಂತ ಅಂತ ಓದ್ತಿರೋರಿಗೆ ಪಿ ಹೆಚ್ ಡಿ ಗಳಗೆ ಅವ್ರು ಯೂನಿವರ್ಸಿಟಿಗಳಲ್ಲಿ ಅವ್ರು ಓದ್ತಾ ಇರೋರೋರಿಗೆ ಅವರು ಐವತ್ತು ಸಾವಿರ ದೊರಗು ಧನ ಸಹಾಯ ಮಾಡಿ ಅವರು ಅವರು ವಿದ್ಯಾಭ್ಯಾಸಕ್ಕೆ ಅವರು ಮುನ್ನುಡಿ ಸರ್ಕಾರದವರು ಕೊಡ್ತಾ ಇದ್ದಾರೆ ಹಾಗೆ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಗಳು ವಿದ್ಯಾರ್ಥಿ ವೇತನಗಳ್ನ ಅವ್ರು ಕೊಟ್ಟು ವಿದ್ಯಾರ್ಥಿ ವೇತನ ಅವರು ಸ್ಟೂಡೆಂಟ್ ಪೋರ್ಟಲ್ಗೆ ಹೋಗಿದ್ದೇನೆ ಆವಾಗ ಹಾಸ್ಟ್ಲ್ ಪೋರ್ಟಲ್ಗೆ ಹೋಗಿ ಅವರಿಗೆ ಏನು ಸೌಲಭ್ಯ ಬೇಕು ಆ ಸೌಲಭ್ಯಗಳ್ನ ಅವ್ರು ಕೊಡ್ತಾ ಇದ್ದಾರೆ ಇದರಿಂದ ಎಲ್ಲ ರೀತಿಯ ಮಕ್ಳುಗಳಿಗೆ ಸ್ಟೂಡೆಂಟ್ಗಳಿಗೆ ತುಂಬಾ ಉಪಯುಕ್ತ ಆಗ್ತಾಯಿದೆ ಪೆರೆಂಟ್ಸ್ಗಳ ಮೇಲೆ ಡಿಪೆಂಡ್ ಆಗೋದು ನನ್ನ ಕಮ್ಮಿ ಮಾಡ್ತಾಯಿದೀವಿ